ಹಸಿಗೊಬ್ಬರ ಅಂದರೆ ಈ ಕೊಳಿಯದೆ ಇರತಕ್ಕಂಥ ಅಥವಾ ಬಲಿಯದೆ ಇರತಕ್ಕಂಥ ಒಣಗಿಲ್ಲದೆ ಇರತಕ್ಕಂಥ ಎಲೆಗಳಾಗಿರ್ಬೋದು ಹಸಿಯಾದಂತಹ ಒಂದು ಹಸಿ ಎಲೆ ಆಗಿರ್ಬೋದು ಗಿಡದ ಒಂದು ಭಾಗ ಆಗಿರ್ಬೋದು ಎಳೆ ಗಿಡದ ಭಾಗ ಎಲೆ ಕಾಂಡ ಈ ಥರ ಒಂದು ಭಾಗಗಳನ್ನ ಹಸಿಗೊಬ್ಬರ ಅಂತ ಕರಿತೀವಿ ಮತ್ತು ಸಗಣಿ ಆಗಿರ್ಬೋದು ಅಥವಾ ಏನು ಹಸಿ ಹಸಿ ತರಕಾರಿಯಿಂದ ಆಗಿರ್ತಕ್ಕಂಥ ಗೊಬ್ಬರ ಇವನೆಲ್ಲ ಹಸಿಗೊಬ್ಬರ ಅಂತ ಕರಿತೀವಿ ಇವನ್ನ ಏನು ಬೆಳೆ ಜೊತೆ ಮಿಶ್ರಣ ಮಾಡಿ ಬೆಳೆಯೋದ್ರಿಂದ ಆಗಿರ್ಬೋದು ಅಥವಾ ಉಳ್ಮೆ ಮಾಡೋದರಿಂದ ಭೂಮಿಯಲ್ಲಿ ಅಥವಾ ಏನು ತೋಟದಲ್ಲಿ ಆಗಿರಬಹುದಲ್ಲಿ ಉಳುಮೆ ಮಾಡೋದರಿಂದ ಹೊಲ್ದಲ್ಲಿ ಹಾಕೋದರಿಂದ ಮಣ್ಣಿನ ಫಲವತ್ತತೆನೂ ಹೆಚ್ಚಿಗೆ ಆಗುತ್ತೆ ಮತ್ತು ಬೆಳೆ ಫಲವತ್ತತೆನೂ ಹೆಚ್ಚಿಗೆ ಆಗುತ್ತೆ ಮಣ್ಣಿನ ಗುಣಮಟ್ಟವೂ ಕೂಡ ಹೆಚ್ಚಿಗೆ ಆಗುತ್ತೆ ಬೆಳೆಯ ಗುಣಮಟ್ಟವೂ ಕೂಡ ಹೆಚ್ಚಿಗೆ ಆಗುತ್ತೆ ಇದರಿಂದ ನಾವು ರೈತರಿಗೆ ಒಳ್ಳೆಯದಾಗುತ್ತೆ ಮತ್ತು ಒಂದು ಗುಣಮಟ್ಟವಾದ ಬೆಳೆನ ತೊಗೋಬೋದು ಮಣ್ಣಿನ ಗುಣಮಟ್ಟವೂ ಹೆಚ್ಗೆ ಆಗುತ್ತೆ ಮತ್ತು ಭೂಮಿಯ ಒಂದು ಗುಣಮಟ್ಟವೂ ಕೂಡ ಹೆಚ್ಚಿಗೆ ಆಗುತ್ತೆ